ಹಾಂ ಮೇಡಂ ಹಾಂ ಹೇಳಿ ಎಂತ ಬೇಕಿತ್ತು ನಿಮಗೆ ಇದು ಶ್ರೀರಾಮ್ ಜನರಲ್ ಶ್ಟೋರ್ ಹೌದಾ ನೀವು ಹೇಳ್ತಾ ಹೋಗ್ತೀರಾ ನಾನು ಅದು ಬರಿತೇನೆ ಇಲ್ಲಿ ಹೆಸರು ಅದರದ್ದು ಐ ವಸ್ತುಗಳದ್ದು ಎಂತ ಎಲ್ಲ ಬೇಕಿತ್ತು ಹಾಂ ಕೆಂಪು ಮೆಣಸು ಉದ್ದದ್ದಾ ಹಾಂ ಹಾಂ ಹಾಂ ಆಯ್ತು ಓಕೆ ಓಕೆ ಸ್ವಲ್ಪ ಈಗ ಈರುಳ್ಳಿಗೆ ರೇಟ್ ಜಾಸ್ತಿ ಆಗಿದೆ ಗೊತ್ತಿರಬೋದು ನಿಮಗೆ ಆ ತುಂಬ ವಸ್ತು ಇದೆ ನೋಡುವ ಮತ್ತೆಲ್ಲ ರಿಯಾಯಿತಿ ಕೊಡುವ ಸ್ವಲ್ಪ ಆಯ್ತು ಆಯ್ತು ಸರಿ ಸರಿ

ಆಯ್ತು ಸರಿ ಓಕೆ ಓಕೆ ಹೇಳಿ ಹೇಳಿ ಆಯ್ತು ಹಾಂ ಗಿಡ್ಡ ಮೆಣಸಲ್ಲ ಸರಿ ಕಾಲು ಕೆ ಜಿಯಾ

ಹಾಂ ನಾನು ನೋಡ್ತೇನೆ ಆಮೇಲೆ ಬೇರೆ ಏನಾದರು ಬೇಕಾದರೆ ಹೇಳಿ ಮತ್ತೆಲ್ಲ ಒಟ್ಟಿಗೆ ಹೇಳ್ತೇನೆ ಮತ್ತೆ ನಿಮಗೆ ಅದು ನಾವು ಸಾಮಾನು ಕಳಿಸುವಾಗ ಅದರೊಟ್ಟಿಗೆ ಪಟ್ಟಿ ಸಹ ಕೊಡ್ತೇವೆ ಆಯ್ತು ಆಯ್ತು ಆಯ್ತು ಆಯ್ತು ಹಾಂ ಬೆಲ್ಲ ಹಾಕಿದೆ ಬೆಲ್ಲ ಹಾಕಿದೆ ಮತ್ತೆ ಎಣ್ಣೆಯಲ್ಲಿ ಏನಾದರು ಬೇಕೆ ಆಯ್ತು ಆಯ್ತು ಆಯ್ತು ತರಕಾರಿ ಉಂಟು ಇದೆ ಎಂತ ಬೇಕಿತ್ತು ಒಂದು ಕೆ ಜಿ ಟೊಮೆಟೊ ನಲ್ವತ್ತು ರೂಪಾಯಿ ಟೊಮೆಟೊಕ್ಕೆ ಈಗ ಸ್ವಲ್ಪ ಹಣ್ಣು ಇರ್ಲಿಯಾ ಕಾಯಿ ಸಹ ಸೇರಿಸಬೇಕೇ ಹದ ಕಾಯಿ ಆಯ್ತು ಆಯ್ತು ಅರ್ಧ ಕೆ ಜಿ ಸಾಕಲ್ವ ಸರಿ ಸರಿ ಹಾಂ ಬಟಾಣಿ ಹಸಿದಾ ಇದು ನಿಮಗೆ ಇದು ಒಣ ಬಟಾಣಿಯಾ ಹಸಿ ಹಾಂ ಇಪ್ಪತ್ತು ರೂಪಾಯಿದು ಪ್ಯಾಕ್ ಇದೆ ಇರ್ತದೆ ಬರ್ತದೆ ಪ್ಯಾಕೆಟಲ್ಲಿ ಹಾಂ ಹತ್ತು ರೂಪಾಯಿದು ಗರಂ ಮಸಾಲೆ ಆಯ್ತು ಆಯ್ತು ಮತ್ತೆ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಬೇಕೇ ಹತ್ತತ್ತು ರೂಪಾಯಿದು ಹಾಕ್ತೇವೆ ಆಯ್ತು ಆಯ್ತು ಶುಂಠಿ ಸ್ವಲ್ಪ ಜಾಸ್ತಿ ಇದೆ ರೇಟ್ ಇಪ್ಪತ್ತು ರೂಪಾಯಿದು ಹಾಕ್ತೇನೆ ಬೆಳ್ಳುಳ್ಳಿಗೆ ಸಹ ಸ್ವಲ್ಪ ರೇಟ್ ಜಾಸ್ತಿ ಈಗ ಆಗಿದೆ ಆಯ್ತು ಆಯ್ತು ಮತ್ತೆ ಹಾಲೆನಾದರು ಬೇಕೇ ಬೇಡ ಅಲ್ಲ ಆಯ್ತು ಆಯ್ತು ಆಯ್ತು ಹ್ಞೂ ನಿಮ್ಮದು ಎಲ್ಲಿ ಬರ್ತದೆ ನಮ್ಮ ಅಂಗಡಿ ಹತ್ತಿರವೇ ಇದೆಯಾ ನಿಮ್ಮ ಮನೆ ಎಷ್ಟು ಇದೆ ದೂರ ಒಂದು ಐದು ನಿಮಿಷ ಇದ್ದರೆ ನಾವು ಗಾಡಿಯಲ್ಲಿ ತಂದು ನಿಮಗೆ ಮುಟ್ಟಿಸ್ತೇವೆ ನಿಮ್ಮ ಮನೆಗೆ ನಿಮ್ಮ ಮನೇಲ್ಲಿ ಯಾರಾದರು ಬರುವ ಹಾಗೆ ಇದ್ದಾರೋ ಅಥ್ವಾ ನೀವೊಬ್ಬರೇ ಇರೋದೊ ಮನೆಯಲ್ಲಿ ಹಾಗಾದರೆ ನಾವು ತಂದು ತಲುಪಿಸ್ತೇವೆ ಅಲ್ಲ ಇಲ್ಲ ನಾವು ಸಂಜೆಗೆ ನಿಮಗೆ ತಂದು ತಲುಪಿಸ್ತೇವೆ ನಮ್ದು ಆ ಸೈಡ್ ಹೋಗುವಾಗ ನಿಮಗೆ ತಲುಪಿಸಿದರೆ ಸಾಕು ಅಲ್ಲ ಆಯ್ತು ಆಮೇಲೆ ನಾನು ನಿಮಗೆ ಕಾಲ್ ಮಾಡಿ ಹಣ ಹೇಳ್ತೇನೆ ಎಷ್ಟು ಅಂತೆ ಬೇರೆ ಸರಿ ಅಮ್ಮ ಮತ್ತೆ ಹೇಳ್ತೇನೆ ಹಾಂ ಇದು ನಂಬರಿಗೆ ಫೋನ್ ಮಾಡ್ತೇನೆ ಆಗ ನೀವು ಅಲ್ಲಿ ರೋಡ್ ಸೈಡ್ ಬಂದು ನಿಲ್ಲಿ ಓಕೆ ಓಕೆ